ಹಾಂ ಎಂತ ಮಾಡ್ತಿದ್ದೀರಿ ರೀ ನಾನು ಗಣೇಶ ಮಾತಾಡೋದು

ಓ ಹೌದಾ ಅದು ಏನದು ಮೊಬೈಲಲ್ಲಿ ಓ ಟಿ ಟಿ ನೋಡೋದು ಅಂಥೇಳಿದರೆ ನನಗೆ ಅರ್ಥಾಗಲಿಲ್ಲ

ಹೌದಾ ಅದಕ್ಕೇನು ಸಪ್ರೇಟಾಗಿ ಪೇಮೆಂಟ್ ಮಾಡಬೇಕಾಗ್ತದಾ ಹಾಂ ಹಾಂ ಹಾಂ ಅದು ಅಷ್ಟು ಚೆಂದ ಆಗ್ತದಾ ನೋಡಲಿಕ್ಕೆ ಅದರಲೆಲ್ಲ ಸಣ್ಣ ಡಿವೈಸ್ ಅಲ್ಲ ಟಿ ವಿ ಅಲ್ಲಿ ಆದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ಪಿಚ್ಚರ್ ಎಲ್ಲ ನಾವು ನೋಡಬೌದಲ್ಲ ಇದರಲ್ಲಿ ಓ ಟಿ ಟಿ ಅಲ್ಲಿ ನೀವು ಬರೀ ಒಬ್ಬರೇ ಕೂತ್ಕೊಂಡು ನೋಡಿದರೆ ಏನು ಅದರಲ್ಲಿ ಎಂಜಾಯ್ಮೆಂಟ್ ಇರ್ತದೆ ಹ್ಞೂ

ಹ್ಞೂ ಅದೊಂದು ಬೆನಿಫಿಟ್ ಇದರಲ್ಲಿ ಅಲ್ವ ಹ್ಞೂ ಹ್ಞೂ ಅಲ್ಲ ರೀ ಮುಂಚೆ ನಾವೆಲ್ಲ ಒಳ್ಳೇದು ಟೈಮಲ್ಲಿ ಕೂತ್ಕೊಂಡು ನಮ್ಮ ಟೈಮಲ್ಲಿ ಅಪ್ಪ ಅಮ್ಮ ಎಲ್ಲರು ಕೂತ್ಕೊಂಡು ಸೇರಿ ಒಂದು ಏನೋ ಒಂದು ಮೂವಿ ಆ ಥರ ನೋಡ್ತಿದದ್ದು ಆದರೆ ಈವಾಗ ಇದೆಲ್ಲ ವ ಮೊಬೈಲಲೆಲ್ಲ ಬಂದು ಬಿಟ್ಟು ಒಂಥರ ನ್ಯೂಕ್ಲಿಯರ್ ಥರ ಆಗಿದೆ ಎಲ್ಲ ಇವಾಗ ಅಂದ್ರೆ ನಾನು ಹೇಳೋದೇನಂತಹೇಳಿದ್ರೆ ಒಂದು ಫ್ಯಾಮಿಲಿ ಟೈಮ್ ಅಂಥದ್ದೇನೂ ಇರುವುದಿಲ್ಲ ಇದ್ರಲ್ಲಿ ನೀವು ನೀವೇ ನೀವೇನೋ ಒಂದು ನೋಡ್ಕೊಂಡು ಹೋಗ್ತಾ ಇರ್ತೀರಿ ಅಷ್ಟೇ ಆಗಿದೆ ಅಲ್ವ

ಹ್ಞೂ ಹ್ಞೂ ಅದು ಬಿಟ್ಟು ಬೇರೆ ಮೂವಿ ತಿಯೇಟರ್ಗೆ ಹೋಗಿ ಎಲ್ಲ ಮೂವಿ ನೋಡೋದು ಏನಾದರು ಉಂಟೋ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಅಂದರೆ ಅದರಲ್ಲಿ ಇದರಲ್ಲಿ ಮೂವೀಸ ಲೇಟೆಸ್ಟ್ ಮೂವೀಸು ಹಾಕ್ತಾರಾ ಅವರು ಓ ಟಿ ಟಿಯಲ್ಲೆಲ್ಲ ಅಥ್ವಾ ಹಳೆ ಏನಾದರು ಅದು ಬರ್ತದಾ

ಹ್ಞೂ ಹ್ಞೂ ಹ್ಞೂ ಹ್ಞೂ ಅಂದರೆ ಅದು ಬೇರೆ ಬೇರೆ ಅದರಲ್ಲಿ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರಾ ಅಥ್ವಾ ಹೇಗೆ ಅದು ಓಹೋಹೋ ಹೌದಾ ಹಾಂ ಹಾಂ ಹ್ಞೂ ಊಂ ಊಂ ಆದರೆ ಖರ್ಚು ಜಾಸ್ತಿ ಅಲ್ಲ ರೀ ಅದರಲ್ಲಿ ಆದರೆ ಖರ್ಚು ಜಾಸ್ತಿ ಅಲ್ಲ ಅದರಲ್ಲಿ ಹಾಂ ಹಾಂ ಹಾಂ ಹಾಗೆ ಹಾಗೆ ಹಾಗೆ ಯಾಕೆಂದ್ರೆ ನಾವು ಕೇಬಲಲ್ಲಿ ಕೇಬಲ್ ಟಿ ವಿ ಎಲ್ಲ ನೋಡೋದಾದ್ರೆ ನಾವು ಒಂದು ತಿಂಗ್ಳಿಗೆ ಒಂದು ಇನ್ನೂರು ಮುನ್ನೂರು ರೂಪಾಯನ್ನು ಕೊಟ್ಟಿರ್ತೇವೆ ಆದರೆ ಇಲ್ಲಿ ಓ ಟಿ ಟಿ ಅಲ್ಲೆಲ್ಲ ಏನಾಗ್ತದೆ ಅಂಥೇಳಿ ನನ್ಗೆ ಗೊತ್ತಿಲ್ಲ

ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ ಸರಿ ನಾನು ನೋಡ್ತೇನೆ ಒಂದ್ಸಲ ಅದು ಓ ಟಿ ಟಿ ಹೇಗಿದೆ ಅಂಥೇಳಿ ನಾರ್ಮಲಿ ನನ್ನ ಮೊಬೈಲಲ್ಲಿ ಬರ್ತದಾ ಅದು ಹ್ಞೂ ಸರಿ ನೋಡುವ ಆಯ್ತ ಓಕೆ ಥ್ಯಾಂಕ್ಸ್ ಓಕೆ